ಪ್ರವಾಸ ಪ್ರವಾಸಕ್ಕೆ ಹೋಗೋದಂದ್ರ ಅಂತು ನಮಗೆ ಭಾಳ ಖುಷಿ ಈ ಪ್ರವಾಸ ಈ ಎಲ್ಲಾ ಕಡೆ ಏನು ಬೇರೆ ಬೇರೆ ವಿಧದ ಏನು ಸ್ಥಳಗಳೆ ನೋಡುಕಂತ ನಮಗೆ ಭಾಳ್ ಖುಷಿ ಯಾಕಂದರೆ ನಮ್ಮಲ್ಲಿ ದೇವಸ್ಥಾನಗಳು ಅಲ್ಲಿಂತ ಅಲ್ಲಿ ಹೊರ ಮತ್ತೆ ಅಲ್ಲಿ ಇರ್ತಕ್ಕಂಥ ಸ್ಥಳಗಳು ಪ್ರೇಕ್ಷಣೀಯ ಸ್ಥಳಗಳಿರ್ಬೋದು ಅಲ್ಲಿ ಜಲಪಾತಗಳು ಮತ್ತೆ ಅಲ್ಲಿ ಸುತ್ಮುತ್ತಲಿನ ವಾತಾವರಣ ಅಲ್ಲಿಯ ಜನ ಜನರ ವೈವಿಧ್ಯತೆ ಮತ್ತು ಅಲ್ಲಿ ನಡಿತಕ್ಕಂಥ ಹಬ್ಬ ಹರಿದಿನ ಹೀಗೆ ಎಲ್ಲಾನು ನೋಡ್ಲಿಕ್ಕೆ ಒಂದು ಅಗ್ದಿ ಪೇಮ ಪ ಒಂದು ಮನಸ್ಸಿಗೆ ತೃಪ್ತಿ ಕೊಡವಂಥದ್ ಒಂದು ಇದು ಒಂದು ಇದು ಇದು ಏನು ಘಟನೆಯನ್ ಘಟನೆ ಅನ್ನಕ ಯೋಜನೆ ಪ್ರವಾಸಕ್ಕೆ ಹೋಗೋದು ಒಂದು ನಮ್ಮ ಈಗ ಶಾಲಾ ದಿನಗಳಲ್ಲೆಲ್ಲ ಏನು ಮಾಡ್ತಿದ್ರ ಪ್ರವಾಸ ಅಂತ ಇಡ್ತಾಯಿದ್ರ ಪ್ರವ ಜನವರಿ ತಿಂಗಳೆಲ್ಲ ಪ್ರವಾಸ ಮಾಸನೆ ಅದು ಈಗ ಜನವರಿ ನಮ್ಗ ಮನ್ಯಾಗ ಮದ್ಲ ಸಣ್ಣವರಿದ್ದಾಗ ನಮ್ಗೆ ಕಳ್ಸ ಕಳ್ಸ್ತಿದ್ದೇದ್ದೆ ಇಲ್ಲ ಪ್ರವಾಸಕ್ಕೆ ಯಾಕಂದರೆ ಇನ್ನು ತಿಳುವಳಿಕಿಲ್ಲ ಏನಿಲ್ಲ ಅಲ್ಲೆರು ಹೋಗಿ ಏನು ತಿಳ್ಕೊಂತವ ಇವ ಮುಣೆ ಅನ್ ಏನು ತಿಳ್ಕೊ ಸುಮ್ಮನೆ ಹೋಗಿ ನೋಡಿ ಬರ್ತಾವ ಅನ್ನುದೆ ಅವತ್ತು ನಮ್ಮ ನಮ್ಮ ಪೋಷಕರ ತಲೆ ಒಳಗೆ ಇರ್ತಿತ್ತು ನಮ್ಮ ತಂದೆ ತಾಯಿ ತಲೆ ಒಳಗೆ ಈಗ ಅದು ನಾವು ಏನು ಈಗ ದೊಡ್ಡವ್ರ ಆಗೇವಿ ಈಗ ನಾನು ಬೇರೆ ಕಡೆ ಹೋಗ್ಬಕಂದ್ರ ನಮಗೂ ಅನ್ನಿಸ್ತೈತಿ ಈಗ ಪ್ರವಾಸ ಪ್ರವಾಸ ಕಡೆ ಹೋಗ್ಬಕಂದ್ರ ಈಗ ಅಗ್ದಿ ನೋಡ್ತಕ್ಕಂಥ ಸ್ಥಳಗಳಿರುದ್ ಈಗ ದಕ್ಷಿಣ ದಕ್ಷಿಣ ಕರ್ನಾಟಕ ಅಂತ ತಗೊಂಡ್ರ ಮೈಸೂರು ಶ್ರೀರಂಗಪಟ್ಟಣ ಮತ್ತು ಶ್ರವಣ್ಬೆಳಗೊಳ ಹಾಸನ ಬೇಲೂರು ಹಳೇಬೀಡು ಹೀಗ ಅಲ್ ಏನ್ಪ ಈಗ ಹಾಸ್ ಈಗ ಹಾಸನ ಬೇಲೂರು ಹಳೇಬೀಡು ಅಲ್ಲಿ ಹೊಯ್ಸಳರು ಕಟ್ಟಿದಂಥ ಸ್ಥಳಗಳ್ ಏನುಪ ದೇವಾಲಯಗಳದಾವು ಆ ದೇವಾಲಯಗಳ ವಿನ್ಯಾಸ ಇರ್ಬೋದು ಆ ನಕ್ಷತ್ರಾಕಾರದ ತಳ ವಿನ್ಯಾಸ ಮತ್ತೆ ಅಲ್ಲಿ ಇರ್ತಕ್ಕಂಥ ದೇವಾಲಯಗಳ ಮತ್ತೆ ಅಲ್ಲಿ ಬರ್ಸಿ ಅಲ್ಲಿ ರಾಜರು ಯುದ್ಧ ಮಾಡಿದ ಯುದ್ಧ ಮಾಡಿ ಗೆದ್ದಂಥ ಅಂಥ ಗೆದ್ದಿರುವಂಥ ಘಟನೆಗಳನ್ನ ಅಲ್ಲಿ ಬರ್ದು ಶಿಲಾ ಏನ್ಪ ಶಾಸನ ರೂಪದಲ್ಲಿ ಬರ್ದ ಅಲ್ಲಿಟ್ಟದ ಇಟ್ಟಂತವ ಘಟನೆಗಳ ಮತ್ತೆ ಅಲ್ಲಿ ಈಗಲ್ಲಿ ಸಿಕ್ಕಿದ್ದಾ ಆ ಬೇಲೂರು ಹಳೆಬೀಡಗೆ ದೇವಾಲಯಗಳಲ್ಲಿ ಕೆತ್ತಿದಂಥ ಶಿಲಾಬಾಲಿಕೆ ಶಿಲಾಬಾಲಿಕೆಯ ನೃತ್ಯಯನ್ನ ಮತ್ತ ನೃತ್ಯ ಮಾಡ್ತಕ್ಕಂಥವ್ರ ಅವ ಅವ್ರ ಇವ್ರ ಮೂರ್ತಿಗಳನ್ನೆಲ್ಲ ಕಲ್ಲಿನಲ್ಲಿ ಕೆತ್ತಿ ಅನ್ನು ಕೆತ್ತಿದಂಥ ಶಿಲ್ಪಕಲೆಗಳನ್ನ ನೋಡುದ ನೋಡ್ಬೋದ ಅಗ್ದಿ ಪ್ಯಾ ಮಸ್ತ್ ಮಸ್ತ್ ಕಾನ್ತಾವಂತ ಪ್ಯಾ ಇವ್ ಅವು ಸಾ ಗುಡಿ ಗುಡಿಗಳು ಮತ್ತೆ ಈ ಕಡೆ ಮೈಸೂರಿಗೆ ಬಂದರೆ ಮೈಸೂರು ರಾಜರ ರಾಜ್ರ ಮಾರಾಜ್ರ ಆಳಿದಂಥ ಅಂಥ ಒಂದು ಇದು ಅತ ಏನು ಸ್ಥಳ ಸ್ಥಳದು ಸ್ಥಳ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತು ಮುಮ್ಮಡಿ ಕೃಷ್ಣಾರಾಜ್ ಒಡೆಯರ್ ಹೀಗೆ ಹಿಂಗ ರಾಜರು ಆಳಿದಂಥ ಒಂದು ಸ್ಥಳ ನಮ್ಮ ಮೈಸೂರು ನಮ್ಮ ಕರ್ನಾಟಕದಾಗ ಒಂದು ರಾಜ ಮನೆತನ ಇತ್ತಂದರೆ ಅದೊಂದು ಮೈಸೂರು ಮೈಸೂರಗೆ ಆ ಮೈಸೂರು ಮೈಸೂರ್ಕ ಅದರದ್ದೇ ಆದ ಮಹತ್ವ ಐತೆ ವರ್ಷ ಏನ್ಪಾ ಅದು ಅಕ್ಟೋಬರ್ದ ದಸರಾ ದಸರಾದೊಳಗ ಅಲ್ಲೆ ಮೈಸೂರು ಅಂಬಾರಿ ಹೊತ್ತ ಚಾಮುಂಡೇಶ್ವರಿನ ಮರ್ಣಿ ಮೂರ್ತಿನ ಮೆರ್ವಣಿಗೆ ಮಾಡ್ತರೆ ಅಲ್ಲಿ ಮಾಡ್ತಕ್ಕಂಥ ಎಂಟ್ನೂರು ಕೆಜಿ ಚಿನ್ನದ ಅಂಬಾರಿ ಪೂರ ಚಿನ್ನದಲ್ಲೇ ಮಾಡಿದಂಥ ಅಂಬಾರಿ ಮತ್ತು ರತ್ನಖಚಿತವಾದ ಸಿಂಹಾಸನ ಮತ್ತೆ ಅಲ್ಲಿ ಆ ಅರಮನೆ ಹಿಂದೆ ರ ಅರ್ಮನೆಯಲ್ಲ ನಾವು ಹಿಂದೆ ಎಷ್ಟಕ ಏನು ಇತಿಹಾಸ ಅಲ್ಲೆಲ್ಲ ಕೇಳಿ ಬಿಟ್ಟ ಕೇಳಿ ಟಿವಿನೊಳಗೆ ಪಿಚ್ಚರ್ನಾಗ ತೋರಸ್ತಿದ್ರ ಹಿಂಗಿತ್ತು ಹಿಂಗೆ ಅರ್ಮನೆ ಅಂತೇಳಿ ಅಂದ್ರ ನಾವೆಲ್ಲ ಮೈಸೂರಿಗ ಹೋದಾಗ ಒಂದು ಅರಮನೆ ಹೆಂಗ ರಾಜರ ಅರಮನೆ ಹಿಂದ ಹೆಂಗಿತ್ತು ರಾಜ ದರ್ಬಾರ್ ಹೆಂಗಿತ್ತು ಅಲ್ಲಿನ ರಾಜರರ ಅವ್ನ ಸಿಂಹಾಸನ ಹೆಂಗಿತ್ತು ಅವ್ರ ಬಳಸ್ತಕ್ಕಂಥ ವಸ್ತ ಉಡುಪಗಳ ವಸ್ತ್ರಗಳ ಮತ್ತು ಅವರ ಕತ್ತಿ ಆ ಕತ್ತಿ ವರಸೆಗಳ ಇವೆಲ್ಲವುಗಳ ನೋಡಾ ನೋಡಾಕ ನಮ್ಗೊಂದು ಇದು ಸಿಕ್ತಿತ್ ಆನ ಕಣ್ಣ ಕಣ್ಣಿಗುನ ನಮ್ಮ ಕಣ್ಣೆಲ್ಲ ಕಣ್ಣಿಗೆ ಒಂದು ಏನು ಒಂದು ಉತ್ಸಾಹ ನಮ್ಮ ಮನ್ಸಿಗೊಂದ ಉತ್ಸಾಹ ಓ ಇವರೆಲ್ಲ ಹಿಂದೆ ಹಿಂಗ ಬಳಸ್ತಿದ್ರ ಇದು ಮಾಡ್ತಿದ್ದರು ಇಂಥವೆಲ್ಲ ನಮಗ ನೋಡೋ ಭಾಗ್ಯ ನಮಗೆ ಪ್ರವಾಸದಿಂದನ ಸಿಗ್ತಿತ್ತೆ ಮತ್ತೆ ಈ ಕಡೆ ಬಂದ್ಬಿಟ್ಟರೆ ಈ ಕಾರವಾರ

ಸುತ್ಮುತ್ಲಿನ್ ವಾತಾವರ್ಣ ಪಶ್ಚಿಮಘಟ್ಟಗಳ ಕಾಣ್ತಾವ ಮತ್ತ ಅಲ್ಲಿಯ ಪ್ರೇಕ್ಷ ಎಲ್ಲಿ ನೋಡಿದ್ದರೂ ಮ ಪ್ರಕೃತಿ ಪ್ರಕೃತಿಯನ್ನ ಸವಿಬೋದು ಅಲ್ಲಿ ಯಾಕೆ ಈಗ ಏನ ಬೂ ಮಾ ಬೂ ಏನ ಪ್ರಕೃತಿ ಎಲ್ಲ ಇಡೀ ಮರಗಳ ಹಚ್ಚ ಹಸಿರಾದಂಥ ಮರಗಳ ಎತ್ತರವಾದಂಥ ಮತ್ತೆ ದಟ್ಟವಾದ ಅರಣ್ಯಗಳ ಕಾಡುಗಳೆಲ್ಲ ಕಂಡುಬರುದ ಆ ಕಡೆ ಮಯ್ ಉತ್ರಕನ್ನಡ ಡಿಸ್ಟ್ರಿಕ್ ಏನು ಉತ್ರ ಕನ್ನಡ ಜಿಲ್ಲಾದೊಳಗ ಎಲ್ಲಿ ಉಂಚಳ್ಳಿ ಜಲಪಾತ ಮಾಗಿನಾಗಿನ ಅಂತ ಏನ್ಪಾ ಮಾಗೂಡು ಜಲಪಾತ ಅಂತ ಮತ್ತು ಬೆಡ್ತಿ ಮತ್ತು ಲೂಸಿಂಗ್ಟನ್ ಜಲಪಾತ ಹೀಗೆ ಎಲ್ಲ ಎಲ್ಲಿ ನೋಡಿದರೂ ಜಲಪಾತಗಳ ಕಾಣ್ ಕಾಣ್ತಾವು ಕಾರ್ವಾರ ಕಡೆ ನೋಡಿದರೆ ಎಷ್ಟು ನೀರು ಐತ ಪಾ ಅಂತ ನಾವು ಪ್ರವಾಸಿ ಮನ ನಾವು ಇದಪ್ಪ ನಾವು ಕೂಡ ಮನ್ನೆ ಎಲ್ಲಾ ನಮ್ಮ ಫ್ರೆಂಡ್ಸ್ ಜೋಡಿ ಫ್ರೆಂಡ್ಸ್ ಎಲ್ಲಾ ಇದು ಮಾಡ್ಕೊಂಡು ಕಾರ್ವಾರ ಕಡೆ ಹೋಗಿದ್ವಿ ಮತ್ತೆ ಈಗ ಗೋವಾ ಕಡೆ ಗೋವಾ ದೂದ್ ಸಾಗರ್ ದೂದ್ ಸಾಗರ್ ಜಲಪಾತ ಮತ್ತ ಮುರ್ಡೇಶ್ವರ ಕಾರ್ವಾರ ಮತ್ತೆ ಮತ್ತ ಹೊನ್ನಾವರ ಭಟ್ಕಳ ಇಲ್ಲೆಲ್ಲಾ ಏನ್ಪ ಅಂದ್ರ ಅಲ್ಲಿ ಪೇಮಸ್ ಆದಂಥ ಬೀಚ್ಗಳ್ ಸಮುದ್ರಗಳ ಸಮುದ್ರಗಳನ್ನ ನೋಡ್ಬೋದು ಆ ಕಡೆ ಹೋದರೆ ಇನ್ನಾ ಈ ಕಡೆ ಬಂದ್ರ ನಮ್ಮ ಉತ್ರ್ಕರ್ನಾಟಕ ಉತ್ರ್ಕರ್ನಾಟಕದಾಗ್ ಬಂದರೆ ಉತ್ರ್ಕರ್ನಾಟಕದಲ್ ಏನ್ಪಾ ಓನ್ಲಿ ದೇವಸ್ಥಾನಗಳೇ ಫೇಮಸ್ ಎಕ್ಸಾಂಪಲ್ ಹೇಳ್ಬಕಂದರೆ ಈ ಕಡೆ ಮತ್ತು ಈ ಬದಾಮಿ ಬದಾಮಿ ಐಹೊಳೆ ಪಟ್ಟದಕಲ್ಲಲ್ಲಿ ಬಂದರೆ ಅಲ್ಲೆಲ್ಲ ಇಮ್ಮಡಿ ಪುಲಿಕೇಶಿಯವರ ಪಲ್ಲವ್ರ ಆಳಿದಂಥ ವ ಪಲ್ಲವರ ಆಳಿ ಹುಟ್ಟಂಥ ಸ್ಥಳಗಳವು ಅಲ್ಲಿ ಅವ್ರ ಅವ್ರ್ದೆ ಆದ ಈ ಪಟ್ಟದಕಲ್ಲಂಥ ಇದೆ ಪಟ್ಟದಕಲ್ಲನಾಗ ವ ಹೆಸರು ಬರ ಕಾರಣ ಏನ ಅಲ್ಲಿ ಜನ ಅಲ್ಲಿ ರಾಜರೇ ಅಲ್ಲಿ ಪಟ್ಟದಕಲ್ಲೊಳಗ ಒಂದು ಮಹಾಕೂಟ ಮಹಾಕೂಟ ಅನ್ನು ಅಲ್ಲಿ ಒಂದು ಇದು ಐತಿ ಏನು ಹೊಂಡ ಇದ್ದಂಗಿತ್ತು ಅಲ್ಲೆಲ್ಲಾ ಜಳಕ ಮಾಡಿ ಸ್ನಾನ ಮಾಡಿ ಅವ್ರ ಅಲ್ಲಿ ಅಲ್ಲಿಯ ರಾಜರ್ನ ಪಟ್ಟಕ್ಕ ಏರಿಸಿದ್ರ ಅದಕ್ಕಾಗಿ ಅದಕ್ಕ ಆ ಸ್ಥಳಕ್ಕ ಪಟ್ಟದಕಲ್ಲಂತ ಹೆಸರು ಬಂತ ಅಂದ್ರ ಪ್ರವಾಸ ಮಾಡುದರಿಂದ ನಾವು ಯಾವ ಸ್ತ ಆ ಸ್ಥಳಗಳಿಗ್ ಎಲ್ಲಿ ಏನೇನು ಮಹತ್ವ ಅದಾವು ಏನೈತ ಅನ್ನುದನ್ನ ನಾವು ಪ್ರವಾಸದ ಮೂ ಮಾಡುದ್ರ ಮೂಲಕ ತಿಳ್ಕೋಬೌದು ಇನ್ನು ಕೂಡ್ಲ ಸಂಗಮ ಕೂಡ್ಲ ಸಂಗಮ ಜ ಬಸವಣ್ಣನವರು ಐಕ್ಯ ಆದಂಥ ಸ್ಥಳ ಅದು ಬಸವಣ್ಣನವರ ಇದು ಐತೆ ಅಲ್ಲಿ ಕೂಡಲ ಸಂಗಮದಲ್ಲಿ ಸಮ ಮತ್ತೆ ಹೀಗೆ ನಾವು ಎಲ್ಲಿ ನಮ್ಮ ಕರ್ನಾಟಕ ಮತ್ತೆ ಬೇರೆ ಸ್ಟೇಟ್ ಈ ಮತ್ತು ಹೊಸ್ತಾಗಿ ಈ ಪ್ರವಾಸಕ್ಕೆ ಹೋಗುಕ ಅಂದ್ರ ನಾವು ಇನ್ಮ್ಯಾಗ ರಾಮ ಮಂದಿರ ಐತ ಇದ್ರಾಗ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ಮಾಡ್ಯಾರ ಈಗ ಅದ್ಕೂ ಹೋಗ್ಬಕಂತ ನೆಡ್ಕೊಂಡಿವಿ ಹಂಗೆ ಪ್ರವಾಸ ಮಾಡೋದರಿಂದ ಏನಾಕ್ಕತಿ ಮನಸ್ಸಿಗೆ ತೃಪ್ತಿ ಆಕ್ಕತಿ ನಮ್ಮಲ್ಲಿ ಏನು ಮನಸೇ ಒಂದು ಸ್ವಲ್ಪ ಜಿಡ್ ಹಿಡ್ದಂಗ ಆಗಿರ್ತೈತಿ ಮನೇಲಿ ಕುಂದ್ ಒಂದ ಕಡೆ ಇದು ಇದ್ದಿದ್ದು ಬೇರೆ ಹೊರಗಡೆ ಹೋದಾಗ ಅಲ್ಲಿ ವಾತಾವರ್ಣ ಸುತ್ಮುತ್ಲಿನ ಸ್ಥಳಗಳ ಬಗ್ಗೆ ತಿಳ್ಕೊಂಡು ಅವುಗಳನ್ನ ನಾವು ಅವುಗಳ ಬಗ್ಗೆ ನಮಗೆ ಇನ್ನೂ ಅದನ್ನ ನೋಡೋದರಿಂದ ನಮ್ಗೆ ಏನಾಗತ್ತ ಜ್ಞಾನನು ಕೂಡ ಹೆಚ್ಚಾಕ್ಕತಿ ಮತ್ತು ಅಲ್ಲಿ ಮಾಡ್ತಕ್ಕಂಥ ಹಬ್ಬಗಳು ಇರ್ಬೌದ ಈಗ ನಮ್ಮ ನಮ್ಕಡೆ ಉತ್ರ್ಕರ್ನಾಟಕದಾಗ್ ಹಬ್ಬನ ಬೇರೆ ಮಾಡ್ತರ ಮತ್ತು ಪ್ಪಾ ಈ ಕಡೆ ದಕ್ಷಿಣ ಕರ್ನಾಟಕದಾಗ ಹಬ್ಬನಾ ಬೇರೆ ಮಾಡ್ತಾರೆ ಈ ಕಡೆ ಉತ್ರ್ಕನ್ನಡ ಜಿಲ್ಲೆ ಅಲ್ಲಿ ಹಬ್ಬ ಉತ್ರ್ಕನ್ನಡ ಜಿಲ್ಲೆ ಒಳಗೆ ಕೋ ಕೋ ಇದು ಮಾಡ್ತಾರೆ ಏನ್ಪ ಭೂತ ಭೂತಾರಾಧನೆ ಕಂಬಳ ಮತ್ತ ಅಂತೇಳಿ ಎಲ್ಲಾ ನಮ್ಮ ಉಡುಪಿ ಕಡೆ ಮಾಡ್ತರ ಭೂತ ಕೋಲಾ ಅಂತನು ಮಾಡ್ತಾರೆ ಇಲ್ಲೇ ಆತು ಇದರಾಗೆ ಮಂಗ್ಳೂರು ಕಾರ್ವಾರ ಸೈಡ್ ಮತ್ತು ಯಕ್ಷಗಾನ ಅಂತ ಯಕ್ಷಗಾನ ಮಾಡ್ತಾರೆ ಅಲ್ಲಿ ಅದ ನಮ್ಕಡೆ ಬಂದರೆ ಕರಡಿಮಜಲ ಡೊಳ್ಳುಕುಣಿತ ಇಂಥವೆಲ್ಲ ಮಾಡ್ತಾರೆ ಇಂಥವ್ ಪ್ರವಾಸಕ್ಕೆ ಹೋದಾಗ ಇಂಥವೆಲ್ಲ ನಾವು ತಿಳ್ಕೋಬೌದು ಈಗ ನಮ್ಮ ಹಾಂ ಈಗ ಈ ಎಲ್ಲವು ಎಲ್ಲಾ ಪ್ರ ಎಲ್ಲಾ ಸ್ಥಳಗಳಲ್ಲು ಅದ್ರದ ಆದಂಥ ಮಹತ್ವ ಅದರದ್ದೇ ಆದಂಥಾ ಇತಿಹಾಸ ಎಲ್ಲಾವೂ ಕೂಡ ಅದು ಇದನ್ನ ನಮಗ ಗೊತ್ತಾಗದ ನಾವು ಅಲ್ಲಿ ಪ್ರವಾಸಕ್ಕೆ ಹೋದಾಗ ಈ ಪ್ರವಾಸಕ್ಕೆ ಹೋಗೋದರಿಂದ ಮತ್ತು ನಾವು ಎಂಜಾಯ್ಮೆಂಟ್ ಎಲ್ಲಾ ಮಾಡ್ಬೌದ ಪ್ರವಾಸಕ್ಕೆ ಫ್ಯಾಮ್ಲಿ ಕೂಡ ಹೋಗದ ಫ್ಯಾಮ್ಲಿ ಕೂಡ ಹೋಗಿರ್ತೇವಿ ನಮ್ಮ ಫ್ರೆಂಡ್ಸರೆಲ್ಲ ಸೇರಿ ಹೋಗಿರ್ತೀವಿ ಒಮ್ಮೊಮ್ಮೆ ನಾವು ಕಾಲೇಜ್ ಟ್ರಿಪ್ಪಿಗೆಲ್ಲ ಹೋಗ ಹೋಗಿ ಪ್ರವಾಸನ ಮಾಡ್ಕೊಂಡ್ವಿ ಈ ಪ್ರವಾಸ ಮಾಡಿ ಪ್ರವಾಸನು ಅನ್ನುದ ಒಂರಥ ಎಂಜಾಯ್ ಎಂಟರ್ಟೈ ಎಂಜಾಯ್ಮೆಂಟ್ ಮತ್ತು ಅದಾ ಅಲ್ಲಿ ತಿಳ್ಕೋ ಅಲ್ಲಿ ಸಂಸ್ಕೃತಿ ಅಲ್ಲಿಯ ಜನ ಅಲ್ಲಿ ಎಲ್ರ ಬಗ್ಗೆ ತಿಳಿಸ್ಕೊಡತಕ್ಕಂಥ ಒಂದ ತಿಳ್ಸ ತಿಳ್ಕೊಣಾಕು ಈ ಪ್ರವಾಸ ಅತ್ಯಾ ಆತ್ಯುತ್ತಮವಾಗಿ ಉಪಯುಕ್ತವಾದಂಥ ಒಂದು ಯೋಜನೆ ಇದ ಈ ಪ್ರವಾಸ ಯೋಜನೆ ಈ ಶಾಲಾ ಕಾಲೇಜುಗಳಲ್ಲಂತೂ ಪ್ರವಾಸ ಈಗಂತು ಎಲ್ಲಾ ಫ್ರೀ ಮತ್ತ ಎಜು ಹತ್ತನೇತು ಅವ್ರಿಗ ಹತ್ತನೇತು ಅವರಿಗೆ ಉಚಿತ ಪ್ರವಾಸ ಅಂತೆ ಸರ್ಕಾರದಿಂದ ಯೋಜನೆ ಮಾಡಿದರೆ ನಮ್ ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಒನ್ ಸ್ಟೇಟ್ ಮಿನಿ ವರ್ಲ್ಡ್ ಅಂತ ಐತಿ ಅಂದರೆ ಒಂದೇ ಒಂದು ರಾಜ್ಯದಾಗ ಇಡೀ ಜಗತ್ತನ್ನ ನೋಡುವಂಥ ಇಡೀ ಜಗತನ್ನ ನೋಡ್ಬೌದು ನಮ್ಮ ಕರ್ನಾಟಕದದಾಗ ಅಂಥ ಎಲ್ಲಾ ಸ್ಥಳಗಳನ್ನ ನಮ್ ಕರ್ನಾಟಕದಲ್ಲಿ ಅದಾವ ಆ ಕರ್ನಾಟಕ ಮತ್ತು ಈಗ ಎಲ್ಲಾ ಕಡೆ ಬೇರೆ ಕಡೆ ಬೇರೆ ಸ್ಟೇಟ್ನಾಗ ನಮ್ಮ ಕರ್ನಾಟಕ ಈ ಕೇರಳ ಕೇರಳದಲ್ಲಿ ಕೇರಳ ಕಡೆ ಹೋದ್ರೆ ಶಬರಿಮಲೆ ಕೇರಳದಲ್ಲಿ ಅಲ್ಲ ಪ್ರೇಕ್ಷಣೀಯ ಸ್ಥಳಗಳ್ ಅದಾವು ಕೇರಳದಲ್ಲಿ ಮತ್ತು ಈಕಡೆ ಅನ್ ಗೋವಾ ಗೋವಾದಲ್ಲಿ ಚರ್ಚು ಮತ್ತೆ ಈಕಡೆ ಮತ್ತೆ ಆಂದ್ರ ಆಂಧ್ರ ಕಡೆ ಹೊದಂಗನ ಅಲ್ಲಿ ಟ್ಯಾಮ್ ಅಲ್ಲೆಲ್ಲಾ ನೋಡ್ಬೌದು ಟೆಂಪಲ್ ನೋಡ್ಬೌದು ತ ದೇವಸ್ಥಾನಗಳ್ ಶ್ರೀಶೈಲಂ ದೇವಸ್ಥಾನ ಮತ್ತು ಅಲ್ಲಿ ಟಾ ಫಾರೆಸ್ಟ್ ಶ್ರೀಶೈಲಂ ಟೈಗರ್ ರಿಸರ್ವ್ ಐತಿ ಮತ್ತು ಈ ಕಡೆ ಮತ್ತೆ ನಮ್ಮ ಇಲ್ಲ ಇಲ್ಲಿ ವಿಜಯಪುರ್ದಾಗ ಬಂದ್ರ ಆಲ್ಮಟ್ಟಿ ಡ್ಯಾಮ್ ಮತ್ತೆ ವಿಜಯಪುರದ ಗೋಲುಗುಮ್ಮಟ ವಿಜಯಪುರ ಮತ್ತು ಮೈ ಇದು ಬಳ್ಳಾರಿ ಕಡೆ ಹೋದ್ರೆ ಶ್ರೀ ಕೃಷ್ಣದೇವರಾಯ ಆಳಿ ಆಳಿದಂಥ ಸ್ಥಳಗಳ್ ಹಂಪಿ ಹಂಪಿ ಪಟ್ಟ ಹಂಪಿ ಅಲ್ಲ ಹಮ್ ಹಂಪಿಯ ಇತಿಹಾಸ ಪ್ರಸಿದ್ಧವಾದಂಥಾ ಒಂದು ಸ್ಥಳಗಳ್ ಅವೆಲ್ಲಾ ಹಂಪಿ ಇವೆಲ್ಲ ಇಂಥಾ ಹಂಪಿ ನಮ್ಮ ಕರ್ನಾ ಏನ ಇಡೀ ಕಾ ಬಾರ್ತ್ ಕರ್ನಾಟಕವನ್ನ ಸ್ವತಂತ್ರ್ಯಕ್ಕೆ ತೆಗೆದುಕೊಂಡವ ಆಳಿದಂಥ ಮನೆತನ ಅವೆಲ್ಲ ಇದೈತಿ ಹಂಪಿ ಊರು ವಿಜಯನಗರ ಸಾಮ್ರಾಜ್ಯದವ್ರ ಇಂಥಾ ಇವೆಲ್ಲಾ ತಿಳ್ಕೋಬೇಕು ಅಂದಾಗ ನಾವು ಪ್ರವಾಸಕ್ಕೆ ಹೋದಾಗ ಇವೆಲ್ಲಾ ಇಂಥಾ ಪ್ರವಾಸನ ಯೋಜನೆ ಹಾಕ್ಕೊಂಡ ನಾವು ಅಲ್ಲೆಲ್ಲ ನೋಡಾಕ ಹೋದಾಗ ಅಂತ ಸ್ಥಳ ಧಾರ್ಮಿಕ ಐತಿಹಾಸಿಕ ತಾಣಗಳ ಇರ್ಬೌದ ಮತ್ತು ಮಂದಿರ್ಗಳ ಧಾರ್ಮಿಕ ಸ್ಥಳಗಳನ್ನ ಆ ಬಗ್ಗೆ ಎಲ್ಲ ಗೊತ್ತಾಕ್ಕತಿ ಅಲ್ಲಿ ಏನೇನು ಹೆಂಗ ಎತ್ ಅಲ್ಲಿ ಕಲ್ಚರ್ ಅಲ್ಲಿ ಸಂಸ್ಕೃತಿ ಮತ್ತೆ ಅಲ್ಲಿ ಆಟ ಒ ಅಲ್ಲಿ ವಾತಾವರ್ಣ ಅಲ್ಲಿ ಇರ್ತಕ್ಕಂಥ ಈಗ ನಮ್ಮ ಕಡೆ ಉತ್ರ್ಕರ್ನಾಟಕದಾಗ ಅಂತು ಅವೆಲ್ಲ ಬಟ್ ಬಯಲುಸೀಮೆ ಅದು ಬೈಲ್ಸೀಮೆ ಇದ್ದಂಗೆ ಏನ್ಪಾ ಏನು ಎಲ್ಲಿ ನೋಡ್ದ್ರು ಗಿಡ ಕಂಟಿ ಇರ್ತದ ಅದ ಮಂಗ್ಳೂರು ಕಡೆ ಹಂಗಿರಲ್ಲ ನೋಡು ಅಲ್ಲಿ ಜಲಪಾತಗಳ ಉದ್ದುದ್ದ ಮರಗಳ ಆರೋಗ್ಯ ಮತ್ತು ಔಷಧಿ ಸಸ್ಯಗಳ ಮತ್ತೆ ಅಲ್ಲಿ ಜ ಸುತ್ಮುತ್ತಲ ನದಿ ವ್ಯವಸ್ಥೆ ಇರ್ಬೌದು ಜಲಪಾತ ಸಮುದ್ರಗಳ ಇಂತ ಮತ್ತೆ ಈ ಕಡೆ ಬಾ ಮೈಸೂರು ಕಡೆ ಅಲ್ಲಿಯ ಜನ ಅಲ್ಲಿ ಅಲ್ಲಿ ಬ ಎ ಎ ಅಲ್ಲಿಯ ಅರಮನೆ ಅಲ್ಲಿ ಮತ್ತೆ ಅಲ್ಲಿ ದೇವಾಲಯಗಳು ಇಂಥವೆಲ್ಲನು ನಾವು ಪ್ರವಾಸ ಮಾಡೂದರಿಂದ ಇದ್ರ್ ಬಗ್ಗೆ ಎಲ್ಲ ತಿಳ್ಕೋಳಕ ನಮಗೆ ಎ ಅನುಕೂಲ ಆಕೈತಿ ಅದಕನ್ ಪ್ರವಾಸ ಅತ್ಯುತ್ತಮವಾದ ಒಂದು ಯೋಜನೆ